ನಾನು ಹೆಚ್ಚಾಗಿ ಮೀನಿನ ಪದಾರ್ಥವನ್ನು ಮಾಡುತ್ತೇನೆ ಯಾಕೆಂದರೆ ನಾನು ಒಂಬತ್ತು ಗಂಟೆಗೆ ಕೆಲಸಕ್ಕೆ ಕುಳಿತುಕೊಳ್ಳಬೇಕು ಹಾಗಾಗಿ ಅದಕ್ಕಿಂತ ಮುಂಚೆಯೆ ನಾನು ಮನೆ ಕೆಲಸವನ್ನು ಅಡುಗೆ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ಕೆಲಸಕ್ಕೆ ಕುತ್ಕೊಳ್ತೇನೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿ ಮುಗಿಸಿ ಆಮೇಲೆ ಪದಾರ್ಥಕ್ಕೆ ಮೀನು ಮಾಡುವುದಾದರೆ ಮೀನಿನ ಸಾ ಮೀನಿನ ಸಾರಿಗೆ ಕಡೆದು ಇಡುತ್ತೇನೆ ಸೊ ನಮಗೆ ಈ ಕಡೆ ಮೀನು ಬರುವುದು ಮಧ್ಯಾಹ್ನ ಹಾಗಾಗಿ ಮೀನು ಬಂದ ನಂತರ ಮೀನು ಮಾಡಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದ ಮಾಸಾಲೆಗೆ ಮಿಕ್ಸ್ ಮಾಡಿ ಪದಾರ್ಥವನ್ನು ಮಾಡುತ್ತೇನೆ ಹಾಗೆ ಒಮ್ಮೊಮ್ಮೆ ಟೈಮ್ ಇಲ್ಲದಾಗ ಸಮಯ ಇಲ್ಲದಾಗ ನಾನು ಎಗ್ ಕರಿ ಜಾಸ್ತಿ ಮಾಡ್ತೇನೆ ಯಾಕೆಂದರೆ ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಪದಾರ್ಥವಿದು ಹಾಗಾಗಿ ಜಾಸ್ತಿ ನಾನು ಎಗ್ ಕರಿ ಮಾಡ್ತೇನೆ ಮತ್ತು ಮೀನು ಸಾರು ಮಾಡ್ತೇನೆ ತುಂಬ ಸುಲಭವಾಗಿ ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಮಾಡುವಂತಹ ಪದಾರ್ಥಗಳಿವು